ಭಾರತದಲ್ಲಿ ಎಲ್ಲರಿಗೂ ಚಹ ಅಂದರೆ ತುಂಬ ಇಷ್ಟ ನನಗೂ ಕೂಡ ಚಹ ಅಂದರೆ ತುಂಬ ಇಷ್ಟ ಅದು ಚಹದಲ್ಲಿ ತುಂಬ ವಿಭಿನ್ನವಾದ ಪ್ರಕಾರವಿದೆ ಈ ಚಹದಲ್ಲಿ ಕೆಲವರು ಉಸ್ಮಾನಿ ಚಾಯ್ ಇಲ್ಲಾಂದ್ರೆ ಬೆಲ್ಲದ ಚಾಯ್ ಇಲ್ಲಾಂದ್ರೆ ಕರ್ಟ್ಟನು ಗ್ರೀನ್ ಟೀ ಎಲ್ಲ ವಿವಿಧವಾದ ಚಹಗಳಿವೆ ಅದಕ್ಕೆ ಕೆಲವರು ಮಸಾಲ ಚಹವನ್ನು ಮಾಡ್ತಾರೆ ಇನ್ನು ಕೆಲವರು ನಾರ್ಮಲಾಗಿ ಮಾಡುತ್ತದೆ ನನಗೆ ತುಂಬ ಇಷ್ಟವಾದದ್ದು ತ ಚಹ ಅಂದರೆ ಶುಂಠಿ ಮತ್ತೆ ಮಸಾಲ ಚಹ ಶುಂಠಿ ಮಾ ಚಹ ಮಾಡೋಕ್ಕೆ ನಾನು ಮೊದ್ಲಾಗಿ ಒಂದು ತಪ್ಪಲೆಯನ್ನು ಎತ್ಕೊತೀನಿ ಆ ತಪ್ಪಲೆಯಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಶುಂಠಿ ಮತ್ತು ಚಹ ಪುಡಿಯನ್ನು ಕಾಯಿಸಿ ಹಾಕಿ ಕಾಯಿಸ್ತೇನೆ ಅದು ಕಾಯಿಸಾದಮೇಲೆ ನಾನು ಹಾಲು ಹಾಕಿ ಅದಕ್ಕೆ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಅದಕ್ಕೆ ನಾವು ಕುಡಿತೇನೆ ಇನ್ನು ಕೆಲವು ಜನಗ ನಮಗೆ ನಮ್ಮ ಮನೆಗೆ ನೆಂಟರು ಬಂದರೆ ನೆಂಟರೆಲ್ಲ ತುಂಬ ಇಷ್ಟವ ಮಸಾಲ ಚಾಯ್ ಮಸಾಲ ಚಹ ಆದಮೇಲೆ ನಾನು ಇನ್ನು ತುಂಬ ಮಸಾಲ ಚಾಯ್ದಲ್ಲಿ ಲವಂಗ ಇಲ್ಲಾಂದ್ರೆ ಶುಂಠಿ ಶುಂಠಿ ಹಾಕಿ ನಾವು ಚಹ ಮಾಡುತ್ತಿದ್ದೀವಿ ಅದರಲ್ಲಿ ಶುಗರ್ ಲೆಸ್ ಟೀನು ಅನ್ನುತ್ತಾರೆ ಚಹದಲ್ಲಿ ಕೆಲವರಿಗೆ ನೊಪ್ಪಾ ಟೀ ಪುಡಿ ಜಾಸ್ತಿ ಬೇಕಾಗುತ್ತೆ ಇನ್ನು ಕೆಲವರಿಗೆ ಟೀ ಪುಡಿ ಜಾಸ್ತಿ ಕಮ್ಮಿ ಬೇಕಾಗುತ್ತೆ ಅದರಿಂದ ಕ್ಯಾ ಹಲವಾರು ಜನರು ವಿಭಿನ್ನವಾಗಿ ಚಹ ಅನ್ನು ಕುಡಿತಾರೆ ನಾವು ದಿನಕ್ಕೆ ದಿನದಲ್ಲಿ ಎರಡು ಇಲ್ಲ ಮೂರು ಸರ್ತಿ ಕುಡಿತೀವಿ ಚಹ ಚಹ ಅಂದರೆ ಎಲ್ಲಿ ಈ ಆಸ್ಸಾಂ ಅದಕ್ಕೆ ಪುಡಿಗಳನ್ನು ಚೆನ್ನಾಗಿ ಇರುತ್ತೆ ಅದಕ್ಕೆ ಚಾಕ್ಲೇಟ್ ಫ್ಲೇವರ್ ಟೀನು ಮಾಡ್ತಾರೆ ಕೆಲವರು ಚಾಕ್ಲೇಟ್ ಟೀ ಅಂತ ಇಲ್ಲಾಂದ್ರೆ ಬೆಲ್ಲದ ಟೀ ಬೆಲ್ಲ ಅಂದ ಬೆಲ್ಲ ಅಂದರೆ ಸಕ್ರೆ ಹಾಕೋ ಜಾಗದಲ್ಲಿ ನಾವು ಬೆಲ್ಲ ಹಾಕ್ತೀವಿ ಬೆಲ್ಲ ಎಲ್ಲ ಹಾಕಿ ಬೆಲ್ಲದಕ್ಕೆ ಬೆಲ್ಲ ಹಾಲನ್ನು ಹಾಕಿ ಚಹಪುಡಿಯನ್ನು ಹಾಕಿ ಬೆಲ್ಲ ಚೆನ್ನಾಗಿ ರುಬ್ಬಿಕೊಂಡು ಪಾ ಚಹಕ್ಕೆ ಹಾಕ್ತೀವಿ ಚೆನ್ನಾಗಿ ಕುದಿಸಿ ಅದನ್ನು ಕುದಿಸಿ ಅದಕ್ಕೆ ಹಾಕಿ ನಾವು ಕುಡಿತೀವಿ ಇನ್ನು ಕೆಲವರು ಪುದೀನ ಟೀ ಪುದೀನ ಚಹವನ್ನು ಕುಡಿತಾರೆ ಅದರಲ್ಲಿ ಪುದೀನ ಮತ್ತು ಶುಂಠಿ ಹಾಕಿ ಶುಂಠಿ ಜೊತೆ ಪುದೀನವೂ ಹಾಕಿ ಚೆನ್ನಾಗಿ ಕಾಯಿಸಿ ಕುಡಿಯುತಾ ಅದು ತುಂಬ ಬ ಒಳ್ಳೆಯದು ಇಲ್ಲ ಅದು ಕೆಟ್ಟದ್ದು ಅಲ್ಲ ಅಂದರೆ ನಮ್ಮ ಭಾರತದ ಜನರಿಗೆ ಚಹ ಅಂದರೆ ತುಂಬ ಇಷ್ಟವಾಗಿರುತ್ತದೆ ಅದರಿಂದ ನಾವು ಈ ಚಹ ಅಂದರೆ ಎಲ್ಲ ಸಣ್ಣ ಮಕ್ಳಿಂದ ಹಿಡ್ದು ಎಲ್ಲಾಗುನೂ ಇಷ್ಟವಾಗುತ್ತದೆ ಚಹ ಅಂದರೆ ನಮಗೆ ವಿಭಿನ್ನ ಚಹ ಈ ಚಹವನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕುಡಿತೀವಿ ಅದನ್ನು ಕೂಡ ಚನ್ನಾಗಿ ಬಿಸಿ ಮಾಡಿ ಸಹ ಹಾಲನ್ನು ಹಾಕಿ ಅದಕ್ಕೆ ನಾವು ಕುಡಿತೀವಿ ನಾವು ಕೆಲವರು ಚಹಕ್ಕೆ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ ಉಸ್ಮಾನಿ ಚಹ ಇಲ್ಲಾಂದ್ರೆ ಬೆಲೆ ಬೆಲ್ಲೆತ್ರಿ ಔರ್ ಮತ್ತೆ ಈ ನಾರ್ಮಲ್ ಟೀ ಅಂತ ನಾವು ಕುಡಿಯೋದು ತುಂಬ ಜಾಸ್ತಿ ಇರುತ್ತೆ ಆದ್ರಿಂದ ಈ ಚಹಗಳು ಅಂದರೆ ನಮಗೆ ತುಂಬ ಇಷ್ಟ ನಾವು ಚಹದಲ್ಲಿ ಚಹದಲ್ಲಿ ಚಹ ಪುಡಿಯನ್ನು ಹಾಕಿ ನೀರಿನಲ್ಲಿ ಒಳಗೆ ಅದು ನೀರನ್ನು ಹಾಕಿ ಚೆನ್ನಾಗಿ ಬೇರೆ ಕಾಯಿಸಿ ಅದಕ್ಕೆ ಶುಂಠಿ ಪುದೀನ ಮತ್ತು ಈ ಚಹ ಪುಡಿ ಹಾಕಿ ಕಾಯಿಸ್ತೀವಿ ಆದಮೇಲೆ ಹಾಲನ್ನು ಹಾಕಿ ಅದು ಕಲರ್ ತುಂಬ ರುಚಿಯಾಗುತ್ತೆ ಮತ್ತೆ ಸ್ವಾದವು ಕೂಡ ತುಂಬ ರುಚಿಯಾಗಿರಿ ತುಂಬ ರುಚಿಯಾಗಿರುತ್ತದೆ ಅದರಿಂದ ಚಹ ನನಗೆ ಚಹ ಜೊತೆ ಬಿಸ್ಕೆಟ್ ಕೊಟ್ರೆ ಇನ್ನೂ ಒಳ್ಳೆಯದು ನಾವು ಚಹ ಇಲ್ಲ ಚಹ ಜೊತೆ ಬಿಸ್ಕೆಟ್ನ ನಾನು ಅಂತು ಚಹ ಜೊತೆ ಬಿಸ್ಕೆಟೆ ಬಿಸ್ಕೆಟ್ ಹಾಕಿಯೇ ಕುಡಿಯೋದು ಚಹ ಅಂದರೆ ನನಗೆ ತುಂಬ ತುಂಬ ಇಷ್ಟ ಅದರಿಂದ ನಾವು ಎಲ್ಲವು ಕೇಳಿ ಇದು ಮಾಡ್ತೀವಿ ಭಾರತದಲ್ಲಿ ಎಲ್ಲರಿಗೂ ಚಹ ಅಂದರೆ ತುಂಬ ಇಷ್ಟಾಗುತ್ತದೆ ಎಲ್ಲ ಮನೆ ಮನೆ ಎಲ್ಲ ಅಂಗಡಿಗಳಲ್ಲಿ ಇವಾಗ ಒಂದೊಂದು ಹೆಜ್ಜೆಗೂ ಚಹ ಅಂಗಡಿಗಳೇ ಸಿಗುತ್ತೆ ನಮ್ದು ಪ್ರದೇಶದಲ್ಲಿ ಕೆಲವರು ವಿಭಿನ್ನವಾಗಿ ಈ ಚಹಪುಡಿ ಬೇರೆ ಮಾಡಿ ಅದಕ್ಕೆ ಟೀ ಬ್ಯಾಗ್ ಟೀ ಬ್ಯಾಗು ಕೂಡ ಸೇರಿಸಿ ಇದು ಮಾಡ್ತಾರೆ ಬರೀ ನೀರನ್ನು ಕಾಯಿಸಿ ಹಾಲು ಹಾಕಿಕೊಡ್ತಾರೆ ಅದಕ್ಕೆ ನಾವು ಟೀ ಪೌಡರ್ ಡಿಪ್ ಮಾಡಿ ಎಷ್ಟು ಬೇಕಾದ್ರೆ ಅಷ್ಟು ನಮಗೆ ಕಲರ್ ಬೇಕೆಂದ್ರೂ ಹಾಕಿ ನಾವು ಇದು ರುಬ್ಬಬಹುದು ಅದಕ್ಕೇ ಚಹ ಅಂದರೆ ತುಂಬ ಇಷ್ಟ ನಮಗೆ ಕಾಯ್ತಾ ಇರಬೇಕು ಗೊಳ ಗೊಳ ಗೊಳ ಚಹ ಅಂದರೆ ತುಂಬ ಇಷ್ಟ ಚಹ ಬಿಸಿ ಬಿಸಿಯಾಗಿ ಅದರ ಜೊತೆ ಕುಡಿಯೋದೆ ತುಂಬ ಇಷ್ಟ ಕೆಲವರು ಚಹನ ತುಂಬ ತುಂಬ ಪ್ರೀತಿಸು ಪ್ರೀತಿ ಮಾಡ್ತಾರೆ ಅಂದರೆ ಚಹ ಅಂದರೆ ಅವರಿಗೆ ಒಂದು ಇದೇ ಥರ ಅರಾಮಾಗಿ ಚಾಯ್ ಜೊತೆ ನಾವು ಕುಡಿಯಬಹುದು ಚಹ ಚಹ ಜೊ ಚಹ ನಾವು ಇದು ನೆಂಟರು ಬಂದರೆ ಯಾರಾದರು ಬರಲಿ ಯಾರಾದರು ಹೋಗ್ಲಿ ನಾವು ಚಹ ಅಂತು ಬಿಡೋಲ್ಲ ಚಹ ಜೊತೆ ನಾವು ತುಂಬ ಪ್ರೀತಿಸ್ತೀವಿ ಚಹ ಅಂದ್ರೆ ನಮ್ಗೆ ಅಷ್ಟು ಇಷ್ಟವಾಗುತ್ತದೆ ಚಹ ಅದಕ್ಕೆ ತಲೆನೋವು ಕಮ್ಮಿ ಆಗುತ್ತೆ ಅದರಲ್ಲಿ ಡಿಪ್ರೆಸ್ಸ್ ಇರಬಹುದು ಡಿಪ್ರೆಶನ್ನಲ್ಲಿ ಇರಬಹುದು ಇಲ್ಲಾಂದ್ರೆ ನಾವು ಯಾವುದಾದ್ರು ಟೆನ್ಶನಲ್ಲಿ ಇದ್ರೂ ಚಹವನ್ನು ಕುಡಿಯದ್ರೆ ಟೆನ್ಶನ್ ರಿಲೀಫ್ ರಿಲೀಫಾಗ್ತದೆ ಮತ್ತೆ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ ನಮ್ಮ ಫ್ರೆಶ್ಶಾಗಿ ಫೀಲ್ ಮಾಡ್ತೀವಿ ಹಾಗಿದ್ರೆ ನಾವು ಚಾಯ್ ತಯಾರಿಸುವ ವಿಧಾನ ಹೇಗೆ ಇದ್ದರೆ ಅಂದರೆ ನಾವು ಒಂದು ತಪ್ಪಲೆಯಲ್ಲಿ ಸ ಹಾಲನ್ನು ಹಾಕಿ ಇಲ್ಲ ಹ ನೀರನ್ನು ಹಾಕಿ ನಾವು ಸ್ವಲ್ಪ ಚಹ ಪುಡಿಯನ್ನು ಹಾಕಿ ಕಾಯಿಸ್ತೀವಿ ಅದು ಕಾಯಿಸಿ ಆದಮೇಲೆ ಬೇಕಾದರೆ ನೀವು ಶುಂಠಿ ಬೇಕಾದರೆ ಶುಂಠಿ ಹಾಕಿದ್ದೀವಿ ಶುಂ ಶುಂಠಿಯನ್ನು ಚೆನ್ನಾಗಿ ರುಬ್ಬಿ ಅದಕ್ಕೆ ಸ್ಮಾಶ್ ಮಾಡಿ ಹಾಕಿ ಕಾಯಿಸಿ ಆದಮೇಲೆ ಹಾಲು ಮತ್ತು ಒಂದು ಎರಡು ಚಮಚಷ್ಟು ಸಕ್ರೆ ಹಾಕಿ ನಾವು ಅದಕ್ಕೆ ಚೆನ್ನಾಗಿ ಕಾಯಿಸ್ತೀವಿ ಕಾಯಿಸಿ ಆದಮೇಲೆ ತಪ್ಲೆಯಿಂದ ಹಾಕಿ ಗ್ಲಾಸ್ ಒಳಗೆ ತಣಿ ಬಿಸಿ ಬಿಸಿಯಾಗಿ ಚಾಯವನ್ನು ನಾವು ಕುಡಿಯುತ್ತೀವಿ ನಾವು ಆ ಥರ ಇದು ಮಾಡಬಹುದು ನಾವು